ನಮಸ್ತೆ ಓಲಾ ಕ್ಯಾಬ್ ಸಂಸ್ಥೆ ನಾನು ಮುಂಚೆ ಅದು ಬುಕ್ ಮಾಡಿದ್ದೆ ಓಲಾದು ಬೇಕಿತ್ತು ಅಂತ ರೈಲ್ವೆ ಸ್ಟೇಷನ್ನಿಂದ ಹೊರಟ ಮೇಲೆ ಮುಂಗಡ ಹಣ ಪಾವತಿ ಮಾಡಿದ್ದೆ ಈಗದು ನನಗೆ ಕ್ಯಾನ್ಸಲ್ ಮಾಡಬೇಕಿತ್ತು ಅದನ್ನ ರದ್ದು ಮಾಡಬೇಕಿತ್ತು ಹಾಗಾಗಿ ಬೇರೆ ಕಾರಣದಿಂದ ಅದು ನಾನು ರದ್ದು ಮಾಡ್ತಾಯಿದ್ದೀನಿ ನೀವದನ್ನು ಹಣನ ನಾನು ಪೇ ಮಾಡಿದ್ದೀನಿ ಅದನ್ನು ನೀವು ನನಗೆ ಈಗ ವಾಪಸ್ಸು ಮಾಡೋಕ್ಕೆ ವಾಪಾಸ್ಸು ಮಾಡಿ ಕೊಡಿ ಫೋನ್ ಪೇ ಅಥ್ವಾ ನೀವು ನಮ್ಮ ಬ್ಯಾಂಕ್ ಖಾತೆಗೆ ನೂ ಸೇರಿಸ್ಬೋದು ಅಥವಾ ಪೇ ಟಿ ಎಮ್ ಯಾವುದ್ರಲ್ಲಾದ್ರೂ ನೀವು ಹಣನ ನನಗೆ ಹಿಂತಿರುಗಿಸಿ ಕೊಡಿ ದಯವಿಟ್ಟು ತುಂಬ ಉಪಕಾರ ಆಗುತ್ತೆ ಪ್ಲೀಸ್